ಹಲೋ ಹಾಂ ಹೇಳಿ ಹಾಂ ಸರ್ ನಾವು ಕಾಲೇಜ್ ಕಡೆಯಿಂದ ಬಿ ಜಿ ಎಸ್ ಅದೆ ಸರ್ ಪ್ರಿನ್ಸಿಪಾಲ್ ರಾಮಚಂದ್ರಪ್ಪ ಅಂತ ನಮ್ಮ ಹೆಸರು ಅದೆ ಸರ್ ನಿಮ್ಮ ಮಗಳು ಕ್ಲಾಸ್ ಸರಿಯಾಗಿ ಬರ್ತಾ ಇಲ್ಲ ಮೊನ್ನೆಯೆಲ್ಲ ಆಬ್ಸೆಂಟ್ ಆಗಿದ್ದಾರೆ ಟೆಸ್ಟ್ ಮತ್ತು ಟು ಟೆಸ್ಟ್ ಅಟೆಂಡ್ ಮಾಡಲಿಲ್ಲ ಮ್ಯಾತ್ಸು ಮತ್ತು ಈ ಬಯಾಲಜಿ ಓಕೆ ಸರ್ ಇನ್ಫಾರ್ಮ್ ಇರಲಿ ಸೆಮ್ ಎಕ್ಸಾಮಲ್ಲ ಎರಡು ಸಬ್ಜೆಕ್ಟ್ ಆಬ್ಸೆಂಟ್ ಆಗಿದ್ದಾರೆ ಬ್ಯಾಕಿದ್ದರೆ ಮತ್ತೆ ನೆಕ್ಸ್ಟ್ ಟೈಮು ಕಂಟಿನ್ಯೂ ಆಗುತ್ತಲ್ಲ ಸರ್ ಟು ಸಬ್ಜೆಕ್ಟು

ಏನೊಂದು ತ್ರೀ ಹವರ್ಸ್ ತಾನೆ ಸರ್ ಎಕ್ಸಾಮ್ ಇದು ಬಂದು ಅಟೆಂಡ್ ಮಾಡಿ ಏನಾದ್ರು ಕರ್ಕೊಂಬಂದ್ ತಾನೆ ಅದಕ್ಕೆಲ್ಲ ನಾವು ವ್ಯವಸ್ಥೆ ಮಾಡಿಕೊಳ್ಳಿ ಅಲ್ಲ ಸರ್ ಈ ಥರ ಪ್ರಾಬ್ಲಮ್ ಇದೆ ಈ ಎಕ್ಸಾಮ್ ಬರೆದರೆ ಇದಾಗ್ತಿತ್ತಲ್ಲ ಸರ್ ಈಗ ಮತ್ತೆ ಬರಿಬೇಕು ಬ್ಯಾಕ್ ಆಗುತ್ತಲ್ಲ ಅವರದು ಏನೋ ಸರ್ ನಾನು ಒನ್ ಮಂತಿಂದ ಇದೇ ಥರ ಆಗ್ತಿದೆ ಸ್ಟೂಡೆಂಟಿಂದ ಇನ್ಫಾರ್ಮ್ ಮಾಡಿದೆ ನಿಮ್ಗಾಲ್ರೆಡಿ ನೀವು ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಇದೆ ಥರ ಆದರೇನು ಮಾಡೋದು ಇದೇ ಥರ ಆದರೆ ನೀವು ಬೇರೆ ಕಾಲೇಜ್ ಜಾಯಿನ್ ಮಾಡಿಸ್ಕೊಳ್ಳಿ ಯಾಕೆಂದರೆ ನಮ್ಮದು ರೆಪ್ಯೂಟೆಡ್ ಇದ್ ಕಾಲೇಜ್ ಸರ್ ನಮ್ಮದು ಪ್ರೆಷ್ಟಿಜ್ ಹೋಗುತ್ತೆ ರಿಸಲ್ಟ್ ಮೇನ್ ನಮಗೆ ಇಂಪಾರ್ಟೆಂಟು ಓಕೆನಾ ಇದೇ ಥರ ಏನಾದರೂ ಪ್ರಾಬ್ಲಮ್ ಆದರೆ ಕಾಲೇಜ್ ಬೇರೆ ಇಲ್ಲಾಂದರೆ ಇನ್ನೊಂದು ವಾರ ಒಂದು ವೀಕಲ್ಲಿ ಮತ್ತೆ ನೀವು ಕಾಲೇಜ್ ಚೇಂಜ್ ಮಾಡ್ಕೊಬೇಕಾಗುತ್ತೆ ನಾವು ಟಿ ಸಿ ವಾಪಸ್ ಕೊಟ್ಬಿಡ್ತೀವಿ ಸರ್ ಯಾಕೆಂದರೆ ನಮ್ಮದು ರೆಪ್ಯೂಟೆಡ್ ಕಾಲೇಜು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಮಗೆ ಒಬ್ಬರಿಂದ ಪ್ರಾಬ್ಲಮ್ ಆದ ಕೂಡಲೇ ನಮ್ಮ ಕಾಲೇಜು ಡ್ಯಾಮೇಜ್ ಆಗತ್ತೆ ಅರ್ಥ ಮಾಡಿಕೊಳ್ಳಿ ಯಾಕೆಂದರೆ ನಮ್ಮ ಕೋಲಾರ ಡಿಸ್ಟ್ರಿಕಲ್ಲಿ ನಂಬರ್ ಒನ್ ಇದೆ ನಮ್ಮ ಕಾಲೇಜು ಚೆನ್ನಾಗಿದೆ ಅಂತ ಹೇಳ್ತೀರ ನೀವು ನೋಡಿದರೆ ನಿಮ್ಮ ಮಗಳು ನೋಡಿದರೆ ಸರಿಯಾಗಿ ಕಾಲೇಜಿಗೆ ಬರ್ತಿಲ್ಲಲ್ಲ ಸರ್ ಈ ಥರ ಆದರೆ ಹೇಗೆ ಅಲ್ಲ ಸರ್ ನಮಗೊಂದು ಕ್ಯಾಂಡಿಡೇಟಿಂದ ನಮಗೆ ರೆಪ್ಯೂಟೆಡ್ ಹೋಗುತ್ತಲ್ಲ ಸರ್ ಕಾಲೇಜಿಗೆ ನಾವೇನಾಗೋದು ಅರ್ಥ ಮಾಡ್ಕೊಳ್ಳಿ ನೀವೇನೂ ನೋಡಿ ಸರ್ ಆಗದೆ ಇರೋಂಗೆ ನೋಡಿಕೊಳ್ಳಿ ಮತ್ತೆ ಏನಾದರೂ ಈ ಥರ ಪ್ರಾಬ್ಲಮ್ ಆದರೆ ನಾನು ಟಿ ಸಿ ವಾಪಸ್ ಕೊಡ್ತೀನಿ ನೀವು ಬೇರೆ ಕಾಲೇಜ್ ಜಾಯಿನ್ ಮಾಡ್ಸ್ಕೊಳ್ಳಿ